ಮೊದಲಿಗೆ ನಾನು ಹೇಳಿದೆ ಏನು ಹೇಳ್ಬೇಬೇಕಪ್ಪ ಅಂದರೆ ಗ್ರಾಮೀಣ ಪ್ರದೇಶದಲ್ಲಾಗಲಿ ನಗರ ಪ್ರದೇಶಗಳಲ್ಲಾಗಲಿ ಜನಗಳು ಹಲವಾರು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗ್ತಿದ್ದಾರೆ ಆ ಸಾಂಕ್ರಾಮಿಕ ರೋಗಗಳಲ್ಲಿ ಒಂದಾದಂಥ ಮಲೇರಿಯಾದ ಬಗ್ಗೆ ಹೇಳಬೇಕಂದ್ರೆ ಮಲೇರಿಯ ಒಂದು ಸೊಳ್ಳೆಯಿಂದ ಹರಡೋವಂತ ಕಾಯಿಲೆ ಆಗಿದ್ದು ಒಬ್ಬರಿಂದ ಒಬ್ರಿಗೆ ಬಹುಬೇಗ ಹರಡುತ್ತೆ ಅನಾಫಿಲಿಸ್ ಅನ್ನುವ ಹೆಣ್ಣು ಸೊಳ್ಳೆಯಿಂದ ಮಲೇರಿಯಾ ಹರಡ್ತಿದೆ ಇವಾಗ ನಿಂತ ನೀರಲ್ಲಿ ಆಗಿರ್ಬೋದು ಅಥವಾ ಇವಾಗ ಒಂದು ಏನು ಕಾಯಿನ ಬುರುಡೆಗಳಲ್ಲಾಗಿರ್ಬಹುದು ಆ ಸೊಳ್ಳೆಗಳು ಮೊಟ್ಟೆ ಇಕ್ಕಿ ಅವು ಮನುಷ್ಯರಿಗೆ ಗೆ ಕಚ್ಚಿ ಅಂದರೆ ಒಬ್ಬ ಜ್ವರ ಬಂದಿರೋ ಅದು ಕಚ್ಚಿದಾಗ ಅವ್ನಿಗೆ ಮಲೇರಿಯ ಬರುತ್ತೆ ಆ ಜ್ವರ ಬಂದಿರೋ ವ್ಯಕ್ತಿಗೆ ಮಲೇರಿಯ ರೋಗವಿರುವಂಥ ವ್ಯಕ್ತಿ ಕಚ್ಚಿರೋ ಸೊಳ್ಳೆ ಮತ್ತೊಬ್ಬ ಆರೋಗ್ಯವಂತ ಮನುಷ್ಯನ್ಗೆ ಕಚ್ಚಿದಾಗ ಮತ್ತು ಅವ್ನಿಗು ಕೂಡ ಮಲೇರಿಯ ಹರಡ್ತಿದೆ ಈ ಥರ ಒಬ್ಬರಿಂದ ಒಬ್ಬರಿಗೆ ಮಲೇರಿಯ ರೋಗ ಹರಡ್ತಿದೆ ಸಾಮಾನ್ಯವಾಗಿ ಇದರ ಲಕ್ಷಣಗಳು ಏನಪ್ಪ ಅಂದರೆ ಚಳಿ ಇರುತ್ತೆ ಅಥವಾ ಜ್ವರ ಅಥವ ಬೆವರುವುದು ಮೈ ಕೈ ನೋವು ಇದೆಲ್ಲ ಇರುತ್ತೆ ಒಬ್ಬರಿಂದ ಒಬ್ಬರಿಗೆ ಬಹುಬೇಗ ಹರಡುತ್ತೆ ಮಲೇರಿಯಾ ಮಲೇರಿಯಾ ಜ್ವರ ಇದಕ್ಕೆ ಏನಪ್ಪ ಚಿಕಿತ್ಸೆ ನಾವು ಏನು ಸಲಹೆ ಇದ್ರ ಬಗ್ಗೆ ಕೊಡ್ತೀವಿ ಅಂದೆ ಅಂದರೆ ಅವ್ನಿಗೆ ಏನು ಮಲೇರಿಯ ರೋಗವಿದೆ ಅವ್ರನ್ನ ಪೂರ್ಣವಾಗಿ ಗುಣ ಮಾಡಬೇಕು ವೈವಾಕ್ಸ್ ಮತ್ತು ಮಲೇರಿಯದಲ್ಲಿ ಮರುಕಳಿಸದಂತೆ ತಡೀಬೇಕು ಆಮೇಲೆ ಇದು ಏನು ಸೊಳ್ಳೆಗಳಿದೆ ಅದನ್ನೆಲ್ಲ ನಾಶ ಮಾಡಬೇಕು ಅಮೇಲೆ ಗೆಮೆಟೊಸೈಟ್ಗಳನ್ನು ನಾಶ ಮಾಡಿ ಮಾಡುವ ಔಷಧಿಗಳಿಂದ ಮಲೇರಿಯ ರೋಗವು ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನ ತಡೀಬೋದು ಪೂರ್ಣ ಚಿಕಿತ್ಸೇಯಿಂದ ಮಲೇರಿಯ ವಿರೋಧಿ ಔಷಧಿಗಳಿಗೆ ಪ್ರತಿರೋಧ ಬೆಳವಣಿಗೆಯನ್ನು ತಡೆಗಟ್ಬೋದು ಬರಿ ಆಮೇಲೆ ಈಗ ಏನು ಸೊಳ್ಳೆಗಳಿರುತ್ತೆ ಅವನ್ನ ಫಸ್ಟು ನಾವು ಈಗ ಫಸ್ಟ್ ನಮಗೆ ರೋಗ ಬಂದ ಮೇಲೆ ನಾವು ಹುಷಾರು ಮಾಡ್ಕೊಳೋದ್ಕಿಂತ ರೋಗ ಬರಕ್ಕಿಂತ ಮುಂಚೆ ನಾವದನ್ನು ತಡೆಗಟ್ಟಬೇಕು ಈಗ ಸೊಳ್ಳೆಗಳೆಲ್ಲ ಎಲ್ಲಿದೆ ನಿಯಂತ್ರಣಕ್ಕೆ ಒಳಾಂಗಣ ಕಿ ಒಳಾಂಗಣ ಕೀಟನಾಟಕ ಸಿಂಪಡಣೆ ಮಾಡಬೇಕು ಕೀಟಕ ನಾಶಕದಿಂದ ಉಪಚರಿಸಿದ ಸೊಳ್ಳೆ ಪರದೆಗಳನ್ನ ಬಳಸಬೇಕು ಧೂಮೀಕರಣ ಮಾಡಬೇಕು ಮತ್ತು ಕಿ ಇದು ಮನುಷ್ಯ ಮತ್ತು ರೋಗವಾಹಗಳ ಸಂಪರ್ಕ ಕಡ್ಮೆ ಮಾಡಬೇಕು ಲಾರ್ವ ನಿಯಂತ್ರಣ ಮಾಡಬೇಕು ಈಗ ಲಾರ್ವ ನಿಯಂತ್ರಣ ಮಾಡ್ಬೋದು ಅಂದರೆ ಲಾರ್ವಹಾರಿ ಮೀನುಗಳನ್ನು ಉಪಯೋಗಿಸ್ಬೇಕು ಲಾರ್ವನಾಶಕಗಳಲ್ಲಿ ರಾಸಾಯನಿಕಗಳನ್ನ ಉಪಯೋಗಿಸ್ಬೇಕು ಹಾಗೆ ಉತ್ಪತ್ತಿ ತಾಣಗಳನ್ನ ನಿರ್ಮೂಲನೆ ಮಾಡಬೇಕು ಪರಿಸರ ಮತ್ತು ಮಾರ್ಪಾಡು ಬದಲಾವಣೆ ಮಾಡಬೇಕು ಹಾಗೆ ಕೀಟನಾಶಕದಿಂದ ಉಪಚರಿಸಿದ ಸೊಳ್ಳೆ ಪರದೆಗಳನ್ನ ಬಳ್ಸೋದ್ರಿಂದ ನಾವು ಆದಷ್ಟು ಮಲೇರಿಯನ ತಡೆಗಟ್ಟಬೋದು ಹಂಗೆನೇ ಇನ್ನೊಂದು ಇದು ಯಾವುದು ಅಂತಂದರೆ ಟ ಇದು ಈಡೀಸೇ ಈಜಿಪ್ಟ್ ಡೆಂಗ್ಯೂ ಮತ್ತೆ ಚಿಕನ್ಗುನ್ಯ ಇದೇ ರೀತಿ ಹರಡುವಂಥ ಒಂದು ರೋಗಗಳಾಗಿದೆ ಸೊಳ್ಳೆ ಇಂದನೆ ಬರೋವಂಥ ಕಾಯಿಲೆಗಳಾಗಿವೆ ಇವು ಸೋಂಕಿತ ಈಡೀಸ್ ಜಾತಿಯ ಸೊಳ್ಳೆಗಳು ಕಚ್ಚುವಿಕೆಯಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತದೆ ಈ ಸೊಳ್ಳೆಗಳನ್ನು ಸಾಮಾನ್ಯವಾಗಿ ಹಗಲು ಹೊತ್ತಿನಲ್ಲಿ ಕಚ್ಚುತ್ತವೆ ಡೆಂಗಿ ಜ್ವರವು ಒಂದು ಮಾರಕವಾದ ಕಾಯಿಲೆ ಆದರೆ ಚಿಕನ್ಗುನ್ಯ ಮಾರಣಾಂತಿಕವಲ್ಲ ಈಗ ಡೆಂಗು ಜ್ವರದ್ದು ಯಾವ್ದು ಯಾವುದಪ್ಪ ಅಂದರೆ ಸಾಮಾನ್ಯ ಡೆಂಗಿ ಜ್ವರ ಡೆಂಗೀ ರಕ್ತಸ್ರಾವ ಜ್ವರ ಡೇಂಗಿ ಆಘಾತಕರ ಸ್ವರೂಪ ಅಂತ ಹೇಳ್ತಾರೆ ಡೆಂಗಿ ಜ್ವರದ ಲಕ್ಷಣಗಳೇನಪ್ಪಾಂದರೆ ತೀವ್ರ ಜ್ವರ ತಲೆನೋವು ಕಣ್ಣುಗಳ ಹಿಂಭಾಗದಲ್ಲಿ ನೋವೆಲ್ಲ ಇರುತ್ತೆ ಈಗ ರಕ್ತಸ್ರಾವ ಜ್ವರ ಜ್ವೈದಂತ ಅಂದರೆ ಮೇಲೆ ನಾನು ಏನು ಹೇಳ್ದೆ ಆಗಲೆ ಇದಾಗಲೆ ಹೇಳಿದಂಥ ಲಕ್ಷಣಗಳ ಜೊತೆಗೆ ಇಲ್ಲೆಲ್ಲ ವಸಡುಗಳಲ್ಲಿ ರಕ್ತದ ಇದರಲ್ಲಿ ಏನು ಮಲ ಮೂತ್ರದಲ್ಲಿ ರಕ್ತ ಬರುವಂಥದ್ದು ವಿಪರೀತ ಬಾಯಾರಿಕೆ ಆಗಂತು ಆಗುವಂಥದ್ದು ಡೆಂಗಿ ರಕ್ತಸ್ರಾವ ಜ್ವರದಲ್ಲಿ ಇರುತ್ತೆ ಇದೆಲ್ಲ ಈಗ ಚಿಕನ್ಗುನ್ಯ ನಾನು ಹೇಳ್ದೆ ಚಿಕನ್ಗುನ್ಯನು ಅಷ್ಟೆ ಒಂದು ಏನೊ ಅದಕ್ಕೆ ಸೊಳ್ಳೆ ಸೋಂಕಿತ ಸೊಳ್ಳೆ ಮನುಷ್ಯನಿಗೆ ಕಚ್ಚರುರದರಿಂದ ಚಿಕನ್ಗುನ್ಯ ಬರುತ್ತೆ ಈಗ ಅದರ ಡೆಂಗಿಗಾಗಿ ಚಿಕನ್ಗುನ್ಯ ರೋಗಗಳಿಗಾಗಲಿ ಯಾವುದೆ ನಿರ್ದಿಷ್ಟವಾದ ಯಾವುದೆ ಚಿಕಿತ್ಸೆ ಇರೋಲ್ಲ ರೋಗದ ಲಕ್ಷಣಗಳ್ಗೆ ಅನುಗುಣವಾಗಿ ಚಿಕಿತ್ಸೆಯನ್ನು ಸಕಾಲದಲ್ಲಿ ಒದಗಿಸಿದಲ್ಲಿ ಡೆಂಗೀ ರೋಗದ ಲಕ್ಷಣವನ್ನು ಪರಿಹರಿಸಬಹುದು ಅದರಿಂದ ಆಗೋಂಥ ತೊಂದರೆಗಳನ್ನ ನಾವು ತಡೆಗಟ್ಬೋದು ಇವಾಗ ಪ್ಯಾರಾಸಿಟಮೋಲ್ ಟ್ಯಾಬ್ಲೆಟು ಮತ್ತು ಇದು ಆಂಟಿಬಯೋಟಿಕ್ ಟ್ಯಾಬ್ಲೆಟನ್ನ ಕೊಡೋದರಿಂದ ನಾವು ರೋಗವನ್ನು ತಡೆಗಟ್ಬೋದು ಅಷ್ಟೆ ಅಲ್ಲ ನಾವು ಇದೆಲ್ಲದಕ್ಕು ಮುಖ್ಯ ಕಾರಣ ಈ ರೋಗಗಳು ಮುಖ್ಯ ಬರಕ್ಕೆ ಕಾರಣ ಏನು ಸೊಳ್ಳೆಗಳು ಸೊಳ್ಳೆಗಳನ್ನ ಕಡಿಮೆ ಮಾಡಬೇಕು ಎಲ್ಲೆಲ್ಲಿ ಉತ್ಪತ್ತಿ ಆಗುತ್ತೆ ಸೊಳ್ಳೆಗಳು ಉತ್ಪತ್ತಿ ಆಗೋದು ನೀರು ಶೇಖರಣೆ ಆದಂತ ಸಿಮೆಂಟ್ ತೊಟ್ಟಿಗಳಲ್ಲಿ ಬ್ಯಾರಲ್ಗಳಲ್ಲಿ ಡ್ರಮ್ಗಳಲ್ಲಿ ಹೂವಿನ ಕುಂಡಗಳಲ್ಲಿ ಏರ್ಕೂಲರ್ಗಳು ಮತ್ತು ಮುಂತಾದ ಮನೆ ಸುತ್ತಮುತ್ತ ಬಿಸಾಡಿದ ಪಿಂಗಾಣಿ ವಸ್ತುಗಳು ಪ್ಲ್ಯಾಸ್ಟಿಕ್ ಕಪ್ಪುಗಳು ಹಾಗು ಟೈಯರ್ಗಳು ಎಳನೀರಿನ ಚಿಪ್ಪು ಮತ್ತು ಇತರೆ ವಸ್ತುಗಳಲ್ಲಿ ನೀರು ಸಂಗ್ರಹವಾದಾಗ ಸೊಳ್ಳೆಗಳು ಉತ್ಪತ್ತಿ ಆಗುತ್ತವೆ ಅಲ್ಲವಾ ನಾನು ಇವಾಗಲೆ ಹೇಳಿದಂತೆ ಈ ಸೊಳ್ಳೆ ಎಲ್ಲ ಉತ್ಪತ್ತಿ ಆಗುತ್ತದೆ ನಾವು ಇದನ್ನ ಕಡಿಮೆ ಹೆಂಗಪ್ಪ ಕಡಿಮೆ ಮಾಡಬೇಕು ಅಂತ ಅಂದರೆ ಈ ನೀರಿನ್ ತೊಟ್ಟಿ ಪ್ಲಾಸ್ಟಿಕ್ ಡ್ರಮ್ಗಳೆಲ್ಲಾ ವಾರಕ್ಕೊಮ್ಮೆ ಖಾಲಿ ಮಾಡಿ ಅವನ್ನ ಚೆನ್ನಾಗಿ ಉಜ್ಜಿ ತೊಳ್ದು ಇಟ್ಕೋಬೇಕು ಬೈಲಿನಲ್ಲಿ ಟೈರ್ಗಳು ಅವಾಗ ಮತ್ತೆ ತೆಂಗಿನ ಕಾಯಿ ಚಿಪ್ಪುಗಳೆಲ್ಲಾ ಬಿಸಾಕಬಾರ್ದು ಪ್ಲ್ಯಾಸ್ಟಿಕ್ ಹಾಳೆಯಿಂದ ಮುಚ್ಚಿಡುವ ಆಮೇಲೆ ಅವೇನು ಇದು ಮಾಡಬಾರ್ದು ಶೀಘ್ರ ವಿಲೇವಾರಿ ಮಾಡಿಬಿಡ್ಬೇಕು ಮನೆಯ ಸುತ್ತ ಯಾವುದೇ ತ್ಯಾಜ್ಯ ವಸ್ತುಗಳನ್ನು ಇಟ್ಕೊಳ್ದೆ ಇರುವಂತೆ ನೋಡ್ಕೊಬೇಕು ಆದಷ್ಟು ಈ ಕಸಗಳೆಲ್ಲಾ ಕಮ್ಮಿ ಮಾಡಬೇಕು ನೀರನ್ನ ನೀರು ನಿಂತಿದ್ದರೆ ಅದನ್ನು ಕ್ಲೀನ್ ಹಗಲು ಹೊತ್ತಿನಲ್ಲಿ ಸೊಳ್ಳೆಗಳು ಕಚ್ಚಿರೋದ್ರಿಂದ ಮನುಷ್ರಿಗೆ ಬಹುಬೇಗ ಇದಾಗುತ್ತೆ ಈಗ ವಿವು ಗರ್ಭಿಣಿಯರು ಮತ್ತೆ ವೃದ್ದರು ಇವರೆಲ್ಲಾ ತಪ್ಪದೇನೆ ಸೊಳ್ಳೆ ಪರದೇನ ಯೂಸ್ ಮಾಡಬೇಕು ಅಥವ ಆರೋಗ್ಯ ಸಿಬ್ಬಂದಿಯವರು ಅಥವಾ ಆಶಾ ಕಾರ್ಯಕರ್ತರಾಗಿರಬಹುದು ಸ್ವಯಂ ಸೇವಕರು ಇವರ ಸಹಯೋಗದಲ್ಲಿ ಪ್ರತಿ ಗ್ರಾಮಗಳಲ್ಲಿ ವಾರಕ್ಕೊಮ್ಮೆ ಲಾರ್ವ ಸಮೀಕ್ಷೆ ನಡೆಸಿ ಲಾರ್ವ ನಿರ್ಮೂಲನೆಯನ್ನ ಮಾಡ್ತಾರೆ ಹೀಗೆ ಮಾಡೋದ್ರಿಂದ ಸೊಳ್ಳೆಗಳು ಕ ಕಡಿಮೆ ಆಗ್ತದೆ ಸೊಳ್ಳೆಗಳು ಕಡಿಮೆ ಆಗಿರ ಆಗೋದ್ರಿಂದ ನಾವು ಡೆಂಗ್ಯೂ ಮಲೇರಿಯ ಚಿಕನ್ಗುನ್ಯ ಅಂತಹ ಹಲವಾರು ರೋಗಗಳನ್ನ ನಾವು ಸೊಳ್ಳೆಗಳ ನಿರ್ಮೂಲನೆಯಿಂದ ತಡೆಗಟ್ಬೋದು ಇನ್ನು ಸಾಂಕ್ರಾಮಿಕ ರೋಗಗಳಲ್ಲಿ ಇನ್ನು ರೋಗಗಳು ಕೆಲವು ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂದರೆ ಲೈಂಗಿಕತೆಯಿಂದ ಹರಡುವಂತ ರೋಗಗಳಾದಂತಹ ಎಚ್ ಐ ವಿ ಏಡ್ಸು ಗೊನೇರಿಯ ಇಂತಹ ರೋಗಗಳನ್ನು ಕೂಡ ತಡೆಗಟ್ಬೋದು ಹೇಗಂದ್ರೆ ಜನಗಳಲ್ಲಿ ನಾವು ಜಾಗೃತಿಯನ್ನು ಮಾಡಬೇಕು ಆ ನಾವೀಥರ ಒಂದು ಏನು ನಾವು ಯಾರ್ಯಾರ ಜೊತೆನೊ ಲೈಂಗಿಕತೆ ಕ್ರಿಯೆ ಇಟ್ಟುಕೊಳ್ಳೋದ್ರಿಂದ ನಮಗೆ ಎಚ್ ಐ ವಿ ಬರುತ್ತೆ ಅದನ್ನು ಜನಗಳಲ್ಲಿ ನಾವು ಅರಿವು ಮೂಡಿಸಬೇಕು ಒಬ್ಬ ಸಂಗಾತಿಗೆ ಒಬ್ಬನೇ ಸಂಗಾತಿ ಸಾಕು ಅನ್ನುವುದನ್ನು ಅರಿವು ಮೂಡಿಸಬೇಕು ಇದರಿಂದ ನಾವು ಆದಷ್ಟು ಸ್ ಇದು ಲೈಂಗಿಕತೆಯಿಂದ ಹರಡೋವಂಥ ರೋಗಗಳನ್ನ ತಡೆಗಟ್ಬೋದು ಅದರಲ್ಲು ಈಗಿನ ಕಾಲದಲ್ಲಿ ಇಂಥ ರೋಗಗಳು ಸಾಂಕ್ರಾಮಿಕ ರೋಗ ಅಲ್ಲದೆ ಆ ಲೈಂಗಿಕತೆಯಿಂದ ಹರಡುವ ರೋಗಗಳೂ ಕೂಡ ತುಂಬ ಜಾಸ್ತಿ ಆಗಿದ್ದು ನಾವು ಇದನ್ನು ತಡೆಗಟ್ಟುವ ವಿಧಾನ ತಡೆಗಟ್ಟುವ ವಿಧಾನಗಳನ್ನು ಜನರಲ್ಲಿ ಆರೋಗ್ಯ ಸಿಬ್ಬಂದಿಯಿಂದಾಗಿರ್ಬೋದು ಆಶಾ ವರ್ಕರ್ರು ಆಶಾ ಕಾರ್ಯಕರ್ತರಿಂದ ಆಗಿರ್ಬೋದು ಅಥವಾ ಸ್ವಯಂಸೇವಕರ ಸಹಯೋಗದಲ್ಲಿ ಇಂತಹವರಿಗೆ ಅರಿವು ಮೂಡಿಸಬೇಕು ಇದರಿಂದ ನಾವು ಆದಷ್ಟು ಕಾಯಿಲೆಗಳನ್ನು ತಡೆಗಟ್ಟಬಹುದು ಇವಾಗ ನಾವು ಮಕ್ಕಳಲ್ಲಿ ಹರಡುವಂತ ಕಾಯಿಲೆಗಳಾಗಿರ್ಬೋದು ಅವುಗಳಿಗೆ ಮೊದಲೆ ಇಮ್ಮ್ಯುನಿ ಏನು ಮನುಷ್ಯನಲ್ಲಿ ಇರುವ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಹಸಿ ತರಕಾರಿಗಳನ್ನು ತಿನ್ನಬೇಕು ರಸ್ತೆ ಬದಿಯಲ್ಲಿರುವ ಆಹಾರವನ್ನು ತಿನ್ನಬಾರದು ಹೀಗೆ ಮಕ್ಕಳಿಗೆ ಹೇಳಿಕೊಡಬೇಕು ಶಾಲೆಯಲ್ಲಿ ಕೂಡ ಮಕ್ಕಳಲ್ಲಿ ತರಬೇತಿಯನ್ನು ಮೂಡಿಸಿ ಜಾಗೃತಿ ಮೂಡಿಸಬೇಕು ಹೀಗೆ ಮಾಡುವುದರಿಂದ ನಾವು ಆದಷ್ಟು ಖಾಯಿಲೆಗಳನ್ನು ತಡೆಗಟ್ಟಬಹುದು